ಹಾಂ ನಮಸ್ತೆ ಹೇಳಿ ಮೇಡಮ್ ಓಕೆ

ಓಕೆ ಓಕೆ ಮೇಡಮ್ ನಮ್ಮದು ಏಶಿಯನ್ ಪೈಂಟ್ ಇದು ಅಂದರೆ ಬ್ರ್ಯಾಂಡೆಡ್ಡೇನೆ ಮತ್ತು ನಿಮ್ಮದು ಹೊಸ ಮನೇನ ಹಳೆ ಮನೇನ ಮೇಡಮ್ ಅಟ್ರೇಷನ್ ಅಷ್ಟೇನಾ ಓಕೆ ಓಕೆ ಅಂದರೆ ಫುಲ್ ಮನೇನ ಇಲ್ಲ ರೂಮೂ ಇಲ್ಲ ಆ ಥರ ಡಿವೈಡ್ ಮಾಡಿದ್ದೀರ ಇಲ್ಲ ಫುಲ್ ಮನೆಯೆಲ್ಲ ಇದೆಯಾ ಮೇಡಮ್

ಹ್ಞೂ ಮೇಡಮ್ ಅದೂ ರೂಮಿಗೆಲ್ಲ ಡಿಸೈನೆಲ್ಲ ಬರುತ್ತೆ ಬೇಕು ಅಂದರೆ ಆಮೇಲೆ ವಾಟ್ರು ಪ್ರೂಫ್ ಪೈಂಟ್ ಎಲ್ಲ ಬರುತ್ತೆ ಈಗ ಗೊತ್ತಲ್ಲ ವೆರೈಟಿ ವೆರೈಟಿ ಎಲ್ಲ ಇರುತ್ತೆ ನೋಡಿ ಒಂದು ಸಲ ಬಂದ್ಬಿಟ್ಟೂ ನಿಮಗೆ ಡೆಮೋ ಕೊಡ್ತೀವಿ ಇಲ್ಲ ನೀವೆ ಫ್ರೀ ಆದರೆ ಬಂದ್ಬಿಡಿ ಮೇಡಮ್ ಇಲ್ಲೇ ಡೆಮೋ ನೋಡ್ಕೊಂಡು ಹೋಗುವ್ರಂತೆ

ಅಮೌಂಟೆಲ್ಲ ಈಗಲೆ ಹೇಳೋಕೆ ಆಗಲ್ಲ ಅದೆ ಬಂದ್ಬಿಟ್ಟು ನೋಡ್ಬೇಕು ಅದನ್ನೆಲ್ಲ ನೋಡಿಬಿಟ್ಟು ಎಷ್ಟು ಏನು ಅಂತೆಲ್ಲ ಚದರ ಎಲ್ಲ ನೋಡ್ಕೊಂಡು ಬಿಟ್ಟು ಡಿಸೈಡ್ ಮಾಡಬೇಕು ಮೇಡಮ್ ಹಂಗೆ ಫೋನಲ್ಲೆ ಹೋಳೋಕೆ ಆಗಲ್ಲ ಎಲ್ಲ ಕಲ್ಲರು ಇರುತ್ತೆ ಮೇಡಮ್ ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ಅದಕ್ಕೆ ನೀವೆ ಒಂದು ಸಲ ಶಾಪ್ಗೆ ವಿಸಿಟ್ ಮಾಡಿಬಿಡಿ ಮೇಡಮ್ ಯಾವಾಗ ಬರ್ತೀರ ಮೇಡಮ್ ನಾಳೆ ಬರ್ತೀರಾ ಓಕೆ ಮೇಡಮ್ ಮೇಡಮ್ ಬರ್ಬೇಕಿದ್ದರೆ ಕಾಲ್ ಮಾಡ್ಕೊಂಡ್ಬಿಟ್ಟು ಬನ್ನಿ